ಹಲೋ ಹಾಂ ಹೇಳಿ ಮೇಡಮ್ ಓಕೆ ಮೇಡಮ್ ಓಕೆ ಓಕೆ ಓಕೆ ಮೇಡಮ್ ಇಲ್ಲಿ ನಾವೇ ಉಳ್ಮೆ ಮಾಡಿ ಅದಕ್ಕೆ ಯಾವುದೇ ರೀತಿ ನೈಸರ್ಗಿಕವಾಗಿರತಕ್ಕಂಥ ಕೃತ ನೈಸರ್ಗಿಕವಾದ ರಸಗೊಬ್ಬರಗಳ್ನಾಕಿ ಬೆಳೆಯನ್ನ ಬೆಳ್ಯೋದು ಮೇಡಮ್ ಯಾವುದೇ ರೀತಿ ಮದ್ದುಗಳು ಅವು ಏನು ಹೊಡೆಯಲ್ಲ ನ್ಯಾಚ್ ನ್ಯಾಚುರಲ್ಲಾಗಿ ಬೆಳೆದು ನಾವೇ ಉಳುಮೆ ಮಾಡಿ ನಾವೇ ಬೀಜಗಳಾಕಿ ನಾವೇ ರಾಗಿ ಬೆಳೆದು ಅದಕ್ಕೆ ಬೇಕಿರತಕ್ಕಂತಹ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿ ಬೆಳೆಗೆ ಹಾಂ ಅದನ್ನು ಇದು ಮೂರು ತಿಂಗ್ಳ ಕಾಲ ಬೆಳಿತೀವ್ ಮೇಡಮ್ ಅದು ಹ್ಞೂ ಮೂರು ತಿಂಗ್ಳು ಆದ ಮೇಲೆ ಅದನ್ನು ಇದು ರಾಗಿಯನ್ನು ಅದನ್ನು ಮಾಡಿ ನಾವೇ ಅದನ್ನು ಹಿಟ್ಟು ಮಾಡಿ ಮುದ್ದೆ ಮಾಡಿ ನಾವೇ ಇದು ಮಾಡ್ತೀವಿ ಮೇಡಮ್ ಅದೆಲ್ಲ ಓಕೆ ನೀವು ಎಷ್ಟು ಜನ ಮೇಡಮ್ ಬರೋದು ಹ್ಞೂ ಸರಿ ಮೇಡಮ್ ಬನ್ನಿ ನಾವು ಅಲ್ಲಿ ಹೆಂಗಿರ್ತದೆ ನೀವೂ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹಾಂ ಸರಿ ಮೇಡಮ್ ಬನ್ನಿ ಕರ್ಕೊಂಡು ಬನ್ನಿ